ಹೌದು ನಾನು ತುಂಬ ಕಲಾಪ್ರದರ್ಶನಗಳಿಗೆ ಭೇಟಿ ನೀಡಿದ್ದೇನೆ ವಸ್ತು ವಸ್ತು ಪ್ರದರ್ಶನ ಕಲೆ ಪ್ರದರ್ಶನ ನೃತ್ಯ ಪ್ರದರ್ಶನ ಹಾಗೆಯೇ ಪುಸ್ತಕ ಅಂದರೆ ತುಂಬ ಐತಿಹಾಸಿಕ ಕುರುಹು ಇರುವಂಥದ್ದು ಕಾ ನಾಣ್ಯಗಳಿರ್ಬೋದು ಸ್ಟಾಂಪ್ಸ ಅದೆಲ್ಲ ಅಂತ ಇದು ತೋರಿಸೋ ಪ್ರದರ್ಶನಕ್ಕೆ ಇರಿಸಿದಂಥ ಪ್ಲೇಸ್ ಸ್ಥಳಗಳಿಗೆ ಭೇಟಿ ನೀಡಿದ್ದೇನೆ ತುಂಬ ಒಳ್ಳೆಯ ಮನೋಭಾವ ತುಂಬ ವಸ್ತುಗಳು ಹೊಸದಾಗಿ ಕಾಣಲಿಕ್ಕೆ ಸಿಕ್ಕಿದ್ದವು ಹಾಗೂ ಇನ್ನೂ ನೋಡಲಿಕ್ಕೆ ಇಷ್ಟ ಪಡ್ತೇನೆ ಇನ್ನೂ ಎಲ್ಲ ಎಲ್ಲೆಲ್ಲಿ ಹತ್ತಿರದಲ್ಲೇ ಅದು ಮಾ ಏರ್ಪಾಡಾಗಿರುತ್ತದೆ ಅಲ್ಲೆಲ್ಲ ಸ್ವಲ್ಪ ಹೋಗಿ ಅದನ್ನೆಲ್ಲ ನೋಡಿ ಯಾಕಂದರೆ ಅಂಥದ್ದು ಅವೆಲ್ಲ ಯಾವಾಗಲೂ ನಮಗೆ ನೋಡ್ಲಿಕ್ಕೆ ಸಿಗುವಂಥದ್ದಲ್ಲ ಹಾಗಾಗಿ ಅದಕ್ಕೆ ನಾವು ಅಂಥದ್ದನ್ನೆಲ್ಲ ನೋಡಬೇಕು ವೀಕ್ಷಿಸಬೇಕಂತ ನನ್ನ ಅಭಿಪ್ರಾಯ ಹೆಚ್ಚಾಗಿ ಅದು ಅಂದರೆ ಯಾವುದೇ ವಸ್ತುಗಳಿರ್ಬೋದು ಅದು ಈಗ ಹೊಸದಿದ್ದರೆ ಅದು ಕಾಲಕ್ರಮೇಣ ಅದು ಒಂದು ಐತಿಹಾಸಿಕ ಕುರುಹು ಥರ ಮಾರ್ಪಾಡಾಗ್ತದೆ ಹಾಗಾಗಿ ಅತ್ ಅಂಥ ತುಂಬ ವಸ್ತುಗಳು ನಮ್ಮ ಭಾರತ ದೇಶದಲ್ಲಿ ಇವೆ ಐತಿಹಾಸಿಕ ಕುರುಹುಗಳು ಕಲೆಗಳು ತುಂಬ ನೃತ್ಯ ಕಲೆಗಳು ಆರ್ಟ್ ಚಿತ್ರಕಲೆ ತುಂಬ ಎಲ್ಲ ವಿಷಯದಲ್ಲೂ ಮುಂದೆ ಇದೆ ಇದಕ್ಕೆ ನಾವು ಪ್ರೋತ್ಸಾಹಿಸಬೇಕಾಗಿದೆ